ಬೆಳಗ್ಗೆ ಮನೆ ಮುಂದೆ ಕಸ ಗುಡಸ್ತೀನಿ ಹುಲ್ಲಿದ್ರೆ ಹೊರರ್ದ್ಬಿಡ್ತೀನಿ ಹಂಗೆ ತೊಳೀತೀನಿ ನೀರ್ಹಾಕಿ ಪಕ್ದಲ್ಲೆಲ್ಲ ಗಲೀಜಿದ್ರೆ ಅವ್ರ್ಗೂ ಹೇಳ್ತೀನಿ ಅವ್ರು ಕ್ಲೀನ್ ಮಾಡ್ಲಿ ಮನೆಯಲ್ಲಿ ಗಲೀಜೆಲ್ಲ ಇದ್ರೆ ಜ್ವರ ಬರುತ್ತೆ ಸೊಳ್ಳೆ ಬರುತ್ತೆ ಮನೆಯಲ್ಲಿ ಎಲ್ರಿಗೂ ಅನಾರೋಗ್ಯ ಹಂಗಾಗಿ ದಿನಾ ಡೈಲಿ ನಾನು ಎರ್ಡು ಸರ್ತಿ ಮೂರು ಸರ್ತಿ ಮನೆ ಕ್ಲೀನ್ ಮಾಡ್ತಾನೇ ಇರ್ತೀನಿ ಮಾಡಿದ್ದೇ ಮಾಡ್ತಿನಿ ಇನ್ನೊಬ್ರಿಗೆ ತೊಂದ್ರೆ ಆಗ್ಬಾರ್ದು ಅಂತ ಮನೆಯೆಲ್ಲ ಸುತ್ತ್ಮುತ್ಲು ಎಲ್ಲಾ ಹೊಡ್ದು ಅದಕ್ಕೆಲ್ಲ ಬೆಂಕಿ ಇಟ್ಟು ನೀರಾಕಿ ತೊಳೆದು ಸಾರಿಸಿ ರಂಗೋಲಿ ಹಾಕಿ ಸ್ವಚ್ಛವಾಗಿಟ್ಕೊಳ್ತೀನಿ ಅಕ್ಕಪಕ್ದವ್ರಿಗೆಲ್ಲ ಹೇಳ್ತೀನಿ ಅವ್ರು ಕ್ಲೀನಾಗಿಟ್ಕೊಳ್ಲಿ ಅಂತ ಅವ್ರು ಬೇರೆಯವ್ರಿಗೆ ನಮ್ಮಿಂದ ತೊಂದರೆ ಆಗಬಾರ್ದು ಎಷ್ಟು ನಾವು ನೀಟಾಗಿದ್ರೆ ಅಷ್ಟು ಜೋಪಾನ್ವಾಗಿರುತ್ತೆ ನಮ್ಮನೆನು ಅಷ್ಟೇ ಆರೋಗ್ಯವಾಗಿರ್ತಾರೆ ಮನೇಲಿರೋರೆಲ್ಲ ಹಂಗಾಗಿ ಅವ್ರು ನಮ್ಮನ್ನ ನೋಡಿ ಅದನ್ನ ಅದೇ ಥರ ಅವ್ರು ಮಾಡ್ತಾನೆ ಇರ್ತಾರೆ ನಾನು ಇನ್ನು ಬೇರೆ ಬೇರೆ ಅವರಿಗೆಲ್ಲ ಅದೇ ಕೆಲಸವಾಗಿ ಹೇಳ್ತೀನಿ ಅವ್ರು ಎಷ್ಟು ಚೆನ್ನಾಗಿಟ್ಕೊಂಡ್ರೆ ನಾವಷ್ಟು ಚೆನ್ನಾಗಿರ್ತೀವಿ ಅಂತ